ನಮಸ್ಕಾರ ಮೇಡಮ್ ಬೀದರ್ ಟ್ರಾವೆಲ್ ಏಜೆನ್ಸಿಗೆ ಮೇಡಮ್ ನಮ್ಮ ಏಜೆನ್ಸಿಯಲ್ಲಿ ನಾವು ನಿಮಗೆ ಇಲ್ಲಿನದು ವಿಶೇಷವಾದ ಸ್ಥಳಕ್ಕೆ ಕರ್ಕೊಂಡೊಯ್ತಿವಿ ಮೇಡಮ್ ಫೋರ್ಟು ಬೀದರ್ ಫೋರ್ಟ್ ಫೇಮಸ್ ಫೋರ್ಟ್ ಮೇಡಮ್ ಆ ಫೋರ್ಟ್ನಲ್ಲಿ ನಿಮಗೆ ಸಾಕಷ್ಟು ಒಂದು ರೀತಿಯಾದಂಥ ಅಲ್ಲಿನ ಕಟ್ಟಿರುವಂಥ ಒಂದು ಇದು ತೋರಸ್ತಾ ಬಿಲ್ಡಿಂಗ್ಸ್ ತೋರ್ಸ್ತೇವೆ ಮೇಡಮ್ ಪುರಾಣಕಾಲದಿಂದ ಅಲ್ಲಿ ಇದು ಬ್ಯಾಗ್ರೌಂಡ್ ಹಿಸ್ಟ್ರಿ ಕೂಡ ಇದೆ ಮೇಡಮ್ ಇದಕ್ಕೆ ಬಹಮನ್ ಸುಲ್ತಾನ್ ಕಟ್ಟಿರುವಂಥದ್ದು ಇದು ಫೋರ್ಟ್ ಮೇಡಮ್ ಹದಿನೈದನೇ ಶತಮಾನದಲ್ಲಿ ಕಟ್ಟಿರುವಂಥದ್ದು ಆ ಒಂದು ಫ್ ಕಿಲಾ ಬಗ್ಗೆ ನಿಮ್ಗೆ ಮಾಹಿತಿಯನ್ನು ಕೊಟ್ಕೊತಾ ಅದು ಓಡಾಡ್ಸ್ತೀವಿ ಮೇಡಮ್ ಅದೇ ರೀತಿ ನಮ್ಮ ಹತ್ರ ಓಡಾಡ್ಸೋದಕ್ಕೆ ನಿಮ್ಮೆಲ್ಲ ಒಂದು ಎಲೆಕ್ಟ್ರಿಕ್ ವಹಿಕಲ್ ಇರುತ್ತೆ ಅದರಲ್ಲಿ ಕೂರ್ಸ್ಕೊಂಡಿ ನಿಮಗೆ ಸುತ್ತಾಡ್ಸ್ತೇವೆ ಮೇಡಮ್ ಅಲ್ಲಿರುವಂಥ ಜಾಗಗಳಿಗೆ ಕೂಡ ಕರ್ಕೊಂಡೊಯ್ತೇವೆ ಇದು ಕವರ್ ಮಾಡೋದಕ್ಕೆ ಮೇಡಮ್ ನಾಲ್ಕು ದಿವಸ ಆಗುತ್ತೆ ನಾಲ್ಕು ದಿವ್ಸ ಒಂದು ಪರ್ಸನಿಗೆ ಏ ಹತ್ತು ಸಾವಿರ ಮೇಡಮ್ ಹಾಂ ಆಫರ್ ಏನೂ ಕೊಡಕ್ಕೆ ಇಲ್ಲ ಮೇಡಮ್ ಇವಾಗ ಆದರೆ ನೀವು ಬಂದಿಂದು ನಮ್ಮ ಎಕ್ಸ್ಪೀರ್ಯನ್ಸ ಚೆನ್ನಾಗಿರುತ್ತೆ ಮೇಡಮ್ ನಾವು ನಿಮಗೆ ಕೊಡುವಂಥ ಒಂದು ಎಕ್ಸ್ಪೀರ್ಯನ್ಸು ಹೌದು ಮೇಡಮ್ ಇಲ್ಲ ಇಲ್ಲ ಮೇಡಮ್ ನಮ್ಮ ಕಡೆ ಇರುತ್ತೆ ಅದು ಟೆನ್ ತೌಸಂಡಲ್ಲಿ ಪರ್ ಪರ್ಸನಿಗೆ ನಾವು ಕೊಡ್ತೇವೆ ಮೇಡಮ್ ಹಾಂ ಮೇಡಮ್ ಬರೋಲ್ಸೆ ಮುಂಚೆ ನೀವು ಯಾವತ್ತು ಡೇಟಿಗೆ ಬರ್ತೀರಂತ ನಮಗೆ ಹೇಳಿಬಿಟ್ರೆ ನಾವು ಅದನ್ನು ಬುಕ್ ಮಾಡ್ಬೋದು ಮೇಡಮ್ ನಿಮ್ಮ ಸಲುವಾಗಿ ಅದೇ ಮೇಡಮ್ ಸಾಕಷ್ಟು ಜನರಿಲ್ಲಿ ಬಂದು ಹೋಗ್ತಾರೆ ಮೇಡಮ್ ಫೇಮಸ್ ಪ್ಲೇಸ್ ಇದು ಓಕೆ ಮೇಡಮ್ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ